ಹಲೋ ಯಾರು ಕ್ಯಾಬ್ ಡ್ರೈವರ್ ಅಲ್ಲಾ ನಾನು ಕ್ಯಾಬ್ ಬುಕ್ ಮಾಡಿದ್ದೆ ನಾಳೆ ಏರ್ಪೋರ್ಟಿಗೆ ಹೋಗಲಿಕ್ಕಿತ್ತು ನೀವು ಎಷ್ಟು ಗಂಟೆಗೆ ಬರ್ತಿರಾ ನಂಗೆ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಬರಬೇಕು ನೀವು ಹಾಂ ಲೇಟ್ ಮಾಡೋ ಹಾಗಿಲ್ಲ ಎಂಟು ಗಂಟೆಗೆ ಬಿಟ್ಟರೆ ನಾವೊಂದು ಹತ್ತು ಗಂಟೆಗೆ ರೀಚ್ ಆಗ್ಬೋದು ಟ್ರಾಫಿಕ್ಸ್ ತುಂಬ ಇದೆ ಹಾಗಾಗಿ ಬೇಗ ಬರಬೇಕು ಸರಿ ಸಮಯಕ್ ಸರಿಯಾಗಿ ಬರ್ತಿರ ಅಲ್ಲಾ ಓಕೆ ಕಾಯ್ತಾ ಇರ್ತಿನಿ